ಹಲೋ ಇದು ಲಕ್ಷ್ಮೀಶ್ ಅವರ ನೀವು ತರಕಾರಿ ಮಾರ್ತಿರಲ್ಲಾ ಹಾಂ ಅಂದರೆ ನಮ್ಮ ಮನೆಯಲ್ಲೊಂದು ಪೂಜೆ ಇದೆ ನಮ್ಮ ಪಕ್ಕದ ಮನೆಯವ್ರು ನಿಮ್ಮ ನಂಬರ್ ಕೊಟ್ಟರು ಇದಿಕ್ಕೆ ಕರೆ ಮಾಡಿ ಇವರು ಹೋಲ್ಸೇಲ್ ರೇಟಲ್ಲಿ ಮಾರ್ತಾರೆ ತರ್ಕಾರಿನ ಅಂತ ಹ್ಞೂ ನ ನನಗೆ ಅಂದರೆ ನಮ್ಮ ಊ ಜನ ಸುಮಾರಿದ್ದಾರೆ ಅದಕ್ಕೆ ನನಗೆ ಸ್ವಲ್ಪ ಜಾಸ್ತಿ ತರಕಾರಿ ಬೇಕಾಗಿತ್ತು ಅಂದರೆ ಬದನೆ ಆಮೇಲೆ ಟಮೇಟೋ ಆಮೇಲೆ ಅಂದಾಜು ಒಂದು ಮೂನ್ನೂರೈವತ್ತರಿಂದ ನಾಲ್ಕುನೂರು ಜನ ಬರ್ತಾರೆ ನನಗೆ ನಂಗೆ ಹಾಂ ನಾನಂದರೆ ಪೂಜೆ ಅಲ್ಲಾ ಅವರು ಅಡಿಗೆ ಮಾಡೋವ್ರು ಭಟ್ರು ಬರ್ತಾರೆ ಅವರು ನೀವು ಯಾವಥರ ತರಕಾರಿ ತರ್ತೀರಾ ಅದ್ರ ಮೇಲೆ ನಾವು ಅಡಿಗೆ ಮಾಡ್ತೆ ಅಂತ ಹೇಳಿದರೆ ನಮ್ಗಷ್ಟು ಅಂದಾಜಿಲ್ಲ ಅಂದರೆ ಒಂದು ನಾನೂರು ಜನಕ್ಕೆ ಎಷ್ಟು ತರಕಾರಿ ಬೇಕಂತ ಹೂಂ ನಿಮಗೇನಾರು ಗೊತ್ತಿದೆಯಾ ಅಂದರೆ ಎಷ್ಟು ತರಕಾರಿ ತೊಗೊಬೋದು ಅಂತ ನನಗೆ ಈಗ ನಂಗೆ ಗೊತ್ತಿರೊ ಪ್ರಕಾರ ಒಂದು ಟಮೆಟೊ ಬೇಕು ಆಮೇಲೆ ಆಲೂಗೆಡ್ಡೆ ಬೇಕು ಆಮೇಲೆ ಇದು ಇನ್ನು ಇನ್ನು ಇದು ಕೋಸಂಬರಿ ಅದಕ್ಕೆ ಸೌತೆಕಾಯಿ ಬೇಕು ಮತ್ತೆ ಅವರು ನಿಮ್ಮತ್ತಿರನೆ ಅವರು ಹೇಳಿದರು ಉಪ್ಪಿನ್ಕಾಯಿ ಅವರೆ ಮಾಡ್ತರಂತೆ ನಿಮ್ಮತ್ತಿರ ಕಾಯಿ ಮಾವಿನ ಹಣ್ಣಿದೆಯ ಅಂತ ಕೇಳ್ಬೇಕಾಗಿತ್ತು ನನ್ಗೆ ಹಾಂ ಇದೆಯಾ ನನ್ಗೆ ಅದೊಂದು ಒಂದು ಐದು ಕೆ ಜಿ ಸಾಕಾಗುತ್ತಲ್ಲ ಅಂದ್ರೆ ಉಪ್ಪಿನಕಾಯಿ ಜಾಸ್ತಿ ಏನು ಬೇಡ ಅಲ್ಲಾ ಹಾಂ ಅದೇ ಮತ್ತೆ ನನಗೆ ಹ್ಞೂ

ಹಾಂ ಹಾಂ ನಾನೊಂದು ಎಷ್ಟು ಕೆ ಜಿ ಅಂತ ನಿಮಗೆ ಹೇಳ್ತೆ ಕೊಡ ಮಾಡ್ತೇನೆ ನೀವು ಅದಕ್ಕೆ ಎಷ್ಟು ದರ ಆಗುತ್ತಂತ ಕಳಿಸಿ ನಾನು ಆಮೇಲೆ ಈಗ ಈಗ ತರಕಾರಿ ನಾಡಿದ್ದು ಇಪ್ಪತ್ತೊಂಬತ್ತಿಗೆ ನಮಗೆ ಪೂಜೆ ಇರೋದು ಇಪ್ಪತ್ತೆಂಟಕ್ಕೆ ಬಂದು ತಗೊಂಡು ಹೋಗ್ಬೋದಲ್ಲ ಹ್ಞೂ ಹಾಂ ಹೌ ಒಂದು ನಾನೊಂದು ಬೆಳಿಗೊತ್ತು ನನಗೆ ಸ್ವಲ್ಪ ಕೆಲಸ ಇದೆ ನಾನೊಂದು ಮಧ್ಯಾಹ್ನ ಊಟ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬರ್ತಿನಿ ನನ್ನ ಗಾಡಿ ಹಂಗರ್ ನಾನೆ ತಗೋ ಬರ್ತಿನಿ ನಂದು ಟೆಂಪೋ ಇದೆ ನಾನೆ ತಗೊಂಬರ್ತೇನೆ ಒಂದು ಜನ ಇದ್ದಾರೆ ತಗೊಂಬಂದು ಬಂದ್ಮೇಲೆ ನಿಮ್ಗೆ ಅಲ್ಲೆ ಬಂದು ಕರೆ ಮಾಡ್ತೇನೆ ಅಂದರೆ ಅಂದ್ರೆ ನಿಮ್ದು ಇದೇ ನಂಬರ್ ಅಲ್ಲಾ ನಿಮ್ಮದು ನಾನು ಈಗ ತರಕಾರಿ ಹಾಂ ಆಯಿತು ನಾನು ನಿಮಗೆ ಕರೆ ಮಾಡ್ತೇನೆ ಆಯಿತು ಇಡ್ತೇನೆ